ಇವಾಗ ತುಂಬ ಸೊಸೈಟಿ ಬದಲಾಗ್ತಾ ಇದೆ ಮಳೆಗಾಲದಲ್ಲಿ ಚಳಿಗಾಲ ಬರ್ತಾ ಇದೆ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ ಪ್ರವಾಹ ಬರಗಾಲ ಕೊರೆಯುವ ಚಳಿ ಚಂಡಮಾರುತ ಹಿಮಪಾತ ಈ ಥರ ಎಲ್ಲ ತುಂಬ ಬಂದ್ಬಿಟ್ಟು ಎಲ್ಲ ನಾಶ ಮಾಡ್ತಾ ಇದೆ ಕೃಷಿಗೆ ಕೃಷಿಯ ಮೇಲೆ ಪರಿಣಾಮ ಬೀರ್ತದೆ ಬೀರ್ತಾ ಇದೆ ಈ ಥರ ಎಲ್ಲ ಆಗ್ಬುಟ್ಟು ತುಂಬ ಏನಾಗ್ತಿದೆ ಸೊಸೈಟಿ ಎಲ್ಲ ಬದಲಾಗ್ತಿದೆ ಕ್ಲೈಮೆಟ್ ಎಲ್ಲ ಬದಲಾಗ್ತಿದೆ ಇದನ್ನು ತಡೆಗಟ್ಟಬೇಕು ಇದೆಲ್ಲ ನಾಶ ಮಾಡ್ತಿರೋದು ನಾವೇ ಇದನ್ನು ತಡೆಗಟ್ಟೋದು ಇರೋದು ನಮ್ಮ ಹತ್ರನೇ ಇದೆ ಏನಂದರೆ ನಾವು ಈ ಥರ ಎಲ್ಲ ಆಗೋಕ್ ಕಾರಣ ಏನು ನಾವು ಜಾಸ್ತಿ ನೀರು ಖರ್ಚು ಮಾಡ್ತಾ ಇದ್ದೀವಿ ನಾವು ಜಾಸ್ತಿ ಗಿಡಮರಗಳನ್ನು ಕಡಿತಾ ಇದ್ದೀವಿ ನೀರನ್ನು ವೇಶ್ಟ್ ಮಾಡ್ತಾ ಇದ್ದೀವಿ ಗಿಡಗಳನ್ನು ಬೆಳೆಸ್ತಾ ಇಲ್ಲ ಗಿಡಗಳನ್ನ ಕಡಿತಾ ಇದ್ದೀವಿ ಇನ್ನೂ ಆಗ್ಲಿ ಗಿಡಗಳನ್ನ ಬೆಳೆಸ್ತಾ ಇಲ್ಲ ಇದ್ರಿಂದನೇ ನಮ್ಮದು ಸೊಸೈಟಿ ಎಲ್ಲ ನಾಶ ನಾಶ ಆಗ್ತಾ ಇರೋದು ಇದೆಲ್ಲ ತಡೆಗಟ್ಟೋದು ನಮ್ಮ ಕೈಯಲ್ಲೇ ಇದೆ ನಾವು ತಡೆಗಟ್ರೆಗೆನಾ ಇದೆಲ್ಲ ತಡೆಗಟ್ಟೋಕ್ಕೆ ಆಗುತ್ತೆ ನಾವು ಮಾಡಿದರೆ ಇದೆಲ್ಲ ತಡೆಗಟ್ಬೌದು ನಾವೇ ಮಾಡಿಲ್ಲ ಅಂದರೆ ಇದೆಲ್ಲ ತಡೆಗಟ್ಟಕ್ಕೆ ಆಗಲ್ಲ ನಮ್ಮ ಕೈಯಲ್ಲೇ ಇದೆ ಇವೆಲ್ಲ ತಡೆಗಟ್ಟೋಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಅಡಚಣೆಗಳಿಂದ ನಾವು ರೈತ ಹಾನಿಗಳನ್ನು ರೈತರಿಂದ ಎದುರಿಸಬೌದು ಎಲ್ಲಾನು ತಡೆಗಟ್ಟೋಕ್ಕೆ ಸಾಧ್ಯ ಆಗುತ್ತೆ ನಾವು ಗಿಡಗಳನ್ನು ನೀರನ್ನು ಕಡಿಮೆ ಬಳಸಿದ್ರೆ ಈ ಥರ ಎಲ್ಲ ಮಾಡಿದರೆ